ಶಾಲೆಯ ನಂತರದ ಸಂಜೆಯ ಟೂಷನ್ ಶಾಲೆಯ ನಂತರದ ಸಂಜೆ ಟ್ಯೂಷನ್ ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆಯ ಇಲ್ವಾ ಅಂತ ಹೇಳಿ ನೋಡಿಕೊಂಡು ಟೂಷನ್ಗೆ ಕಳ್ಸಬೇಕಾಗತ್ತೆ ಪೋಷಕರು ಕೆಲವರಿಗೆ ಟೂಷನ್ನ್ನ ಅಗತ್ಯತೆ ಇರಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಟೂಷನ್ನ್ನ ಅಗತ್ಯತೆ ಇರುತ್ತೆ ಯಾವ ಶಾಲೆಗಳಲ್ಲಿ ಶಿಕ್ಷಕರು ಪಾಠ ಮಾಡೋದು ಅರ್ಥ ಆಗೋಲ್ಲ ವಿದ್ಯಾರ್ಥಿಗಳಿಗೆ ಅಂಥ ವಿದ್ಯಾರ್ಥಿಗಳ್ಗೆ ಟೂಷನ್ಗೆ ಹೋಗೋದರಿಂದ ಅವ್ರಿಗೆ ತುಂಬ ಏನು ಲಾಭ ಆಗುತ್ತೆ ಯಾರಿಗೆ ಶಾಲೆಲ್ಲಿ ಮಾಡದು ಅರ್ಥ ಆಗುತ್ತೆ ಅಂಥವರು ಟೂಷನ್ಗೆ ಹೋಗೋಂಥ ಪ್ರಸಂಗ ಬರೋಲ್ಲ ಶಾಲೆಯಲ್ಲಿ ಪಾಠ ಅರ್ಥ ಆದ್ರೂ ಕೂಡ ಟೂಷನ್ಗೆ ಹೋಗ್ತಿದ್ದಾರೆ ಅಂದರೆ ಅದರಿಂದ ಅವ್ರಿಗೆ ನಷ್ಟನೇ ಆಗುತ್ತೆ ಯಾಕಂದರೆ ಹಣ ವ್ಯರ್ಥ ಆಗ್ತಿರುತ್ತೆ ಅಲ್ಲಿ ಶಾಲೆಲ್ಲಿ ಅರ್ಥ ಆಗಿದೆ ಅಂತ ಅಂದರೆ ಟೂಷನ್ಗೆ ಹೋಗೋ ಅಂಥ ಅವಶ್ಯಕತೆ ಇರೋಲ್ಲ ಮನೇಲ್ಲೆ ಆರಾಮಾಗಿ ಅವ್ರು ಬಂದು ಮತ್ತೊಂದು ಸಲ ಮಾಡಿರೋಂಥ ಪಾಠಗಳನ್ನು ಪುಟಗಳನ್ನು ತಿರುವಾಕಿದ್ರೆ ಅವ್ರಿಗೆ ಖಂಡಿತವಾಗಿಯೂ ಅದು ಅರ್ಥ ಆಗುತ್ತೆ ಯಾರಿಗೆ ಯಾವ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಮಾಡೋದು ಒಂಚೂರೂ ಅರ್ಥ ಆಗೋಲ್ಲ ಅಂಥ ವಿದ್ಯಾರ್ಥಿಗಳು ಟೂಷನ್ಗೆ ಹೋಗೋದರಿಂದ ವ್ಯಾಸಂಗದಲ್ಲಿ ಮುಂದುವರೆಯಬೌದು ಅಥವಾ ಟೂಷನ್ಗೆ ಹೋಗುವಂತಹ ಪ್ರಸಂಗ ಬರಬಾರದು ಅನ್ನೋದಾದ್ರೆ ಅವರ ಪೋಷಕರು ಶಿಕ್ಷಣ ಪಡ್ಕೊಂಡಿದ್ದರೆ ಟೂಷನ್ಗೆ ಕಳಿಸುವಂತಹ ಅನಿವಾರ್ಯತೆ ಇರೋದೇ ಇಲ್ಲ ಅವರು ಶಿಕ್ಷಣ ಪಡ್ಕೊಂಡಿದ್ರೂ ಕೂಡ ಟೂಷನಿಗೆ ಕಳಿಸ್ತಿದಾರೆ ಅಂದರೆ ಅವರು ಸೋಂಬೇರಿಗಳಾಗೇ ಇರ್ತಾರೆ ಅನ್ನಿಸುತ್ತೆ ಅವ್ರು ಶಿಕ್ಷಣ ಕಲ್ತಿರ್ತಾರೆ ಶಿಕ್ಷಣ ಪಡ್ಕೊಂಡಿರ್ತಾರೆ ಅಂತ ಅಂದರೆ ಅವರೇ ಅವರೇ ತಮ್ಮ ಮಕ್ಕಳಿಗೆ ಟೂಷನ್ ಥರ ಮಾಡ್ಬೋದು ಅಥವಾ ಅವರೇ ಸ್ವತಃ ಹೇಳ್ಕೊಡ್ಬೋದು ಟೂಷನ್ನಿಗೆ ಕಳಿಸೋಂಥ ಬದಲಾಗಿ ಅದನ್ನು ಬಿಟ್ಟು ಸುಮ್ಮನೆ ಹಣ ಕೊಟ್ಟುಕೊಂಡು ಹಣಾನು ಪೋಲು ಆಗುತ್ತೆ ಸುಮ್ಮನೆ ಟೂಷನ್ಗೆ ಹೋದರೆ ಮಕ್ಕಳು ಅಲ್ಲಿ ಓದ್ತಾರೋ ಇಲ್ಲವೋ ನಾವು ಎದುರಿಗೆ ಕುತ್ಕೊಂಡು ನೋಡಕ್ಕೆ ಆಗಲ್ಲ ಅದೇ ಪೋಷಕರೇ ತಮ್ಮ ಎದುರುಗಡೆ ಕೂರಿಸ್ಕೊಂಡು ಹೇಳ್ಕೊಟ್ರೆ ತುಂಬಾ ಒಳ್ಳೇದು ಕೆಲವು ಮಕ್ಕಳು ತಮ್ಮ ಪೋಷಕರ ಮಾತನ್ನ ಕೇಳೋದಿಲ್ಲ ಅದಕ್ಕಾಗಿಯೇ ತುಂಬ ಪೋಷಕರು ತಮ್ಮ ಮಕ್ಕಳನ್ನ ಟೂಷನ್ಗೆ ಕಳಿಸ್ತಾರೆ ಆದ್ದರಿಂದ ಈ ಅಭಿಪ್ರಾಯ ಟೂಷನ್ನಿಗೆ ಕಳ್ಸೋದಕ್ಕೂ ಬಿಡೋದಕ್ಕೂ ಅಭಿಪ್ರಾಯ ಅವರ ಪೋಷಕರಲ್ಲಿ ಇರುತ್ತೆ ಮತ್ತು ವಿದ್ಯಾರ್ಥಿಗಳ ವ್ಯಾಸಂಗದ ಮೇಲೆ ನಿರ್ಧಾರ ಆಗತ್ತೆ ಅಂತ ನನ್ನ ಅನಿಸಿಕೆ